ಭಾರತ ಅಂದ್ರೆ ಇಂಡಿಯಾದ ರೀ ಇದು ವೆದರ್ ಏನು ಅದಲ್ಲ ರೀ ಎಲ್ಲ ವರ್ಲ್ಡ್ದಾಗ ಒನ್ ಆಫ್ ದಿ ಭಾಳ ಸ್ಪೆಷಲ್ ಅದ ಅಂತ ಅಂದ್ಕೊ ರೀ ಅಂತಂದ್ರೆ ಬೇರೆ ಕಡೆ ಎಲ್ಲ ಭೀ ಹಿಂಗೆ ಇಲ್ಲಿ ನಾಲ್ಕು ನಾಲ್ಕು ಸೀಸನ್ಗಳು ಸಿಗಲು ನಂಬಳಿ ಸಿಕ್ಕಿನಂಗ ನಂಬಳಿ ಭೀ ವಿಂಟರ್ ಭಿ ಸಿಗ್ತದೆ ನಂಬಳಿ ರೇನಿ ಭೀ ಸಿಗ್ತದೆ ಅಂದ್ರೆ ಚಳಿ ಭೀ ಆಯ್ತವೆ ನಮ್ಗೆ ಮಳೆ ಭೀ ಬೀರ್ತದೆ ಮತ್ತು ನಮ್ಗೆ ಸೂರ್ಯ ಬಿಸ್ಲು ಭೀ ಪೂರಾ ಸಿಗ್ತದೆ ಮತ್ತು ನಡುವೆ ಒಂದು ಸ್ಪ್ರಿಂಗ್ ಅಂಥೇಳಿ ಒಂದು ಹೇಳಿ ಭೀ ಬಂದು ಹೋಗ್ತದೆ ಮೂರು ತಿಂಗ್ಳು ಬೇರೆ ಕಡೆ ಏನು ಅದ ಅಂತಂದ್ರೆ ಈ ನ್ಯೂಝಿಲ್ಯಾಂಡಿಗೆ ಹೋಗಿ ರೀ ಅಲ್ಲಿ ಏನು ಇರ್ತದೆ ಅಂತ ಅಂತಂದ್ರ ಅವ್ರಿಗೂ ಸ್ನೋ ಬರ್ತದೆ ಆಯ್ತು ಚಳಿ ಬರ್ತದೆ ಒಟ್ಟು ಹೆಚ್ಚಿಗೆ ಅವ್ರು ಊರಿಗೆ ಬಿಸಿಲೇ ಬರೋಲ್ಲ ಈಗ ರಷ್ಯಾ ಕಡೆ ಹೋಗಿ ರೀ ಮ್ಯಾಲ ಇರ್ತಾರೆ ಅವ್ರಿಗೆ ಚಳಿ ಭಾಳ ಆಯ್ತವ ಅವ್ರು ಊರಿಗೆ ಬಿಸಿಲೆ ಹೆಚ್ಚಿಗೆ ಬರೋಲ್ಲ ಭಾರತ ಏನು ಅದಾ ಅಂತಂದ್ರೆ ನಂಬಳಿ ಭಾಳ ಬಲ ಇರೋ ಕಡಿಂದು ನಮ್ಮ ಕಂಟ್ರೀಸ್ ಏನು ಈವಾಗ ಟ್ರಾಪಿಕಲ್ ಕಂಟ್ರೀಸ್ ಅಂತಾರೆ ನಮ್ಗೆ ಬಿಸಿಲು ಭೀ ಅಷ್ಟೇ ಸಿಗ್ತದೆ ನಮ್ಗೆ ಚಳಿ ಗಾಳಿ ಮಳೆ ಎಲ್ಲನೇ ನಮಗೆ ಚಂದೆ ಸಿಗ್ತದೆ ನಮ್ಮ ದೇಶಕ್ಕಾಗಲಿ ಸ್ವಲ್ಪ ಬ್ರೆಝಿಲ್ ದೇಶಕ್ಕೆ ನಮ್ಮ ದೇಶಕ್ಕೆ ಆಫ್ರಿಕನ್ ಥೋಡೆ ಕಂಟ್ರಿಸಿಗೆ ಏನು ಅದ ಅಂದ್ರೆ ನಮ್ಮದೆಲ್ಲ ಸೇಮ್ ಇರ್ತದೆ ಹವಾಮಾನ ಇಂಡಿಯನ್ ಮಾನ್ಸೂನ್ ಇಂಡಿಯನ್ನಿದೂ ವೆದರಿಗೆ ಏನು ಅಂತಾರೆ ಅಂದ್ರೆ ಮಾನ್ಸೂನ್ ಅಂತ ಅಂತಾರೆ ಮಾನ್ಸೂನ್ ಮಾನ್ಸೂನ್ ಅಂತಂದ್ರೆ ಏನೂ ಅಂತಂದ್ರೆ ಹವಾಮಾನ ಅಂದ್ರೆ ಅದಕ್ಕೆ ಮಾನ್ಸೂನ್ ಅಂತ ಅಂತಾರೆ ಮಾನ್ಸೂನ್ ಅಂದ್ರೆ ಅದಕ್ಕೆ ಎರಡು ಮಾನ್ಸೂನ್ ಬರ್ತಾವೆ ಮತ್ತು ಸೌತ್ ವೆಸ್ಟ್ ಮಾನ್ಸೂನ್ ಅಂತ ಬರ್ತದೆ ನಾರ್ತ್ ಈಸ್ಟ್ ಮಾನ್ಸೂನ್ ಅಂತ ಎರಡು ಬರ್ತವೆ ಅಂದ್ರೆ ಏನು ಇರ್ತದೆ ಅಂದ್ರೆ ಅರಬ್ಬಿ ಸಮುದ್ರಲಿಂದ್ ಗಾಳಿ ತೊಗೊಂಡು ಬರ್ತದೆ ಅದು ತಗೊಂಡ್ಬಂದು ಪೂರ ಅದು ಮಳೆ ಹಾಕ್ಕೊಳ್ತ ಹೋಗ್ತದೆ ಮ್ಯಾಲ ಪೂರ ಈಸ್ಟ್ ಕಡೆಗೆ ಸೋ ಪೈಲೆಕ್ ಈಚೆ ಕಡೆ ಏನು ಇವು ನಮ್ದು ಕರ್ನಾಟಕ ಆಗಲಿ ಗೋವಾ ಆಗಲಿ ಮಹಾರಾಷ್ಟ್ರ ಆಗಲಿ ಇವೆಲ್ಲ ಏನು ಇರ್ತದೆ ಅಂತಂದ್ರೆ ಇಲ್ಲಿ ಇದ್ರೊಳಗೂ ಪೈಲೇ ಇಲ್ಲಿ ಬರ್ತದೆ ರೀ ಇಲ್ಲಿ ಮಳೆ ಬರ್ತದೆ ಆಮೇಲೆ ಒಳಗೆ ಹೋಯ್ತಾ ಹೋಯ್ತಾ ಗುಜ್ರಾತಿಗೆ ಹೋಯ್ತು ಜಾರ್ಖಂಡ್ ಛತ್ತೀಸ್ಗಡ್ ಹೋಯ್ತು ಅಲ್ಲಿ ಹೋಯ್ತು ಹೋಯ್ತಾ ಅದು ಮಳೆಯೇ ಬಂದು ಹೋಗ್ತದೆ ಅದಕ್ಕೆ ಸೆಂಟ್ ಸೆಂಟ್ರಲ್ ಇಂಡಿಯ ಏನು ಅದಾ ಅಂದ್ರೆ ಅಲ್ಲಿ ಮಳೆಯೇ ಬೀಳೋಲ್ಲ ಅವೆಲ್ಲ ಭಾಳ ಅಂದ್ರೆ ಭಾಳ ಒಣಗಿರೋ ಪ್ರದೇಶ ಅವು ಇದು ನಮ್ಮ ಬೀದರ್ ಆಗಲಿ ಸೌರಾಷ್ಟ್ರ ಆಗಲಿ ಇಂಥವೆಲ್ಲ ಏನು ಇರ್ತದೆ ಒಣಗಿದ ಯಾಕೆ ಅಂತಂದ್ರೆ ಮಳೆ ಇಲ್ಲಿ ಪೂರ ಕೊನೆಲಿಂದು ಕರಾವಳಿ ಪ್ರದೇಶ್ದಿಂದ ಒಳಗೆ ಹೋಗೋಷ್ಟು ತನಕ ಅದು ಏನು ಇವು ನು ಕ್ಲೌಡ್ಸ್ ಇರ್ತಾವೆ ಅದ್ರೊಳಗೆ ಇದನ್ನೇ ಇರೋಲ್ಲ ನೀರು ಇರೋಲ್ಲ ಹೋಗ್ತದೆ ಮತ್ತು ಇನ್ನೊಂದು ಏನು ಬರ್ತದೆ ನಾರ್ತ್ ಈಸ್ಟ್ ಮಾನ್ಸೂನ್ ಅಂದು ಬರ್ತದೆ ವಾಪಸ್ಸು ಹಿಂಗೆ ಅದಕ್ಕೆ ಹಿಂಗಾರು ಅಂತಾರೆ ಇದಕ್ಕೆ ಸೌತ್ ವೆಸ್ಟ್ ಮಾನ್ಸೂನಿಗೆ ಇದಕ್ಕೆ ಮುಂಗಾರು ಮತ್ತು ಇನ್ನೊಂದು ಬರೋದಕ್ಕೆ ಹಿಂಗಾರು ಅಂತಾರೆ ರೀ ಹಿಂಗಾರು ಅಂತಂದ್ರೆ ಅದು ನವೆಂಬರ್ ಡಿಸೆಂಬರಲ್ಲಿ ಶುರು ಆಯ್ತದೆ ಅಲ್ಲಿಂದ ಮತ್ತು ಬರ್ತಾ ಬರ್ತಾ ಮತ್ತು ವಾಪಸ್ಸು ಮಳೆ ತೊಗೊಂಡು ಬರ್ತದೆ ಆ ಹಿಂಗಾರು ಟೈಮಿನಾಗಾರ ಭಾಳ ಅಂದ್ರೆ ಭಾಳ ಎಲ್ಲ ಕಡೆ ನೀವು ನೋಡ್ತಿರಬೇಕು ಹಮೇಶಾ ಆಂಧ್ರ ಪ್ರದೇಶದಾಗ ಆಗಲಿ ಮತ್ತು ನಂಬಳಿ ವೆಸ್ಟ್ ಬೆಂಗಾಲ್ದಾಗ ಆಗಲಿ ಕೋಲ್ಕತ್ತದಾಗ ಈ ತಮಿಳ್ನಾಡು ವೈಶಾಖದಾಗ ತಮಿಳ್ನಾಡು ಇವೆಲ್ಲ ಕಡೆ ಏನು ಆಯ್ತದ್ ಅಂತಂದ್ರೆ ಭಾಳ ಅಂದ್ರೆ ಭಾಳ ಆ ಟೈಮಿನಾಗ ಇವು ಅಡ್ಡ ತಿಡ್ಡ ಸುನಾಮಿಗಳು ಬರೋದು ಹಿಂಗೆ ಇವು ಸೈಕ್ಲೋನ್ ಬರೋದು ಇವೆಲ್ಲ ಭಾಳ ಚಳಿ ಗಾಳಿ ಧೂಳು ಎಲ್ಲ ಭಾಳ ಅಂದ್ರೆ ಭಾಳ ಬರ್ತದೆ ಯಾಕಂತಂದ್ರೆ ಅದು ಭಾಳ ಪವರ್ ಫುಲಿಂದ್ ಬಂದು ಪಾಪ ಆ ಕರಾವಳಿ ಪ್ರದೇಶ್ದಾಗ ಹೊಡೆದ ಆ ಜನ್ರಿಗೆ ಭಾಳ ಅಂದ್ರೆ ಭಾಳ ಹೈರಾಣಿ ಮಾಡ್ತದೆ ಹಿಂಗೆ ಇವು ಡಿಫ್ರೆಂಟ್ ಅವ ಅಂದ್ಕೊ ರೀ ಒಂದೊಂದು ಭಾಗದಾಗ ಒಂದೊಂದು ಈಗ ದಕ್ಷಿಣ ಭಾರತ ದಕ್ಷಿಣ ಭಾರತದಾಗ ಕರಾವಳಿ ಪ್ರದೇಶದ್ದು ಒಂದು ಹವಾಮಾನ ಈಗ ಅದ್ರೊಳಗೆ ಉತ್ತರ ಭಾರತದಾಗ ಏನು ಅದಾ ಅಂತಂದ್ರೆ ಅಲ್ಲಿ ನೀರೆಲ್ಲ ಭಾಳ ಅವು ಅಲ್ಲಿ ಏನು ಅದ ಅಂತಂದ್ರೆ ಅಲ್ಲಿ ಹಿಮಾಲಯ ಬಳಿ ಇರೋ ಕಡಿಂದು ಅಲ್ಲಿ ಥಂಡಿ ಪ್ರದೇಶ ರೀ ಅದು ಬಹಳ ಅಲ್ಲಿ ಭಾಳ ಅಂದ್ರೆ ಭಾಳ ಥಂಡಿ ಪ್ರದೇಶ ಇವು ಸೆಂಟ್ರದಾಗೇನು ಯುಪಿ ಬರ್ತದೆ ಉತ್ತರ ಪ್ರದೇ ಜಾರ್ಖಂಡು ರಾಂಚಿ ಇವು ಪಂಜಾಬ್ ಇವು ಎಲ್ಲ ಏನು ಅಂತಂದ್ರೆ ಇವು ಟ್ರಾಪಿಕಲ್ ರೀಜನ್ಸ್ ಇಲ್ಲಿ ಏನಾಯ್ತಂದ್ರ ಜರ ಬ್ಯಾಸಗಿ ಬಿಸಿಲು ಹೀಟು ಹೆಚ್ಚಿಗೆ ಇರ್ತದೆ

ಐಸ್ ಬರ್ಫ್ ಸ್ನೋ ನೋಡೋದಿತ್ತು ಅಂತಂದ್ರೆ ನೀವು ಅಲ್ಲಿಯೇ ಉತ್ತರ ದಿಕ್ಕಿನ ಕಡೆ ಹೋಗಿ ರೀ ಹಿಮಾಲಯ ಕಡೆ ಸಿಕ್ಕಿ ಅಲ್ಲೆಲ್ಲ ಅಲ್ಲೆಲ್ಲ ನಿಮ್ಗೆ ಫುಲ್ ಅದು ಸಿಗ್ತದೆ ನಿಮ್ಗೆ ನಾರ್ಮಲ್ ಏನಾರ ನೋಡೋದದ ಅಂತಂದ್ರೆ ಇವು ಕರ್ನಾಟಕ ಆಂಧ್ರ ಪ್ರದೇಶ ಈಚೆ ಕಡೆ ಹಿಂಗೆ ಬರೀ ಪೂರಾ ನಿಮ್ಗೆ ಧಗೆ ಇಂಥ ಪ್ರದೇಶ ಬೇಕಂತಂದ್ರೆ ನೀವು ಪೂರಾ ಇವು ಕರಾವಳಿ ಪ್ರದೇಶಕ್ಕೆ ಹೋಗಿ ರೀ ನಿಮಗೆ ಎಂಥ ಎಂಥವು ಬೇಕು ಎಲ್ಲ ಟೈಪಿಂದ್ ಸಿಗ್ತವೆ ಅಂದ್ಕೊ ರೀ ಭಾರತದಾಗ